ವ್ಯವಹಾರ ಉದ್ಯಮಗಳಲ್ಲಿ ಉಪ ಉಪಯೋಗಿಸಬಹುದಾದಂತಹ ನೈಸರ್ಗಿಕ ಸಂಪನ್ಮೂಲಗಳು ಪ್ರಮುಖವಾಗಿ ಯಾವ ಯಾವಪ್ಪ ಅಂತ ಅಂದ್ರೆ ಜೈವಿಕ ಸಂಪನ್ಮೂಲ ಮತ್ತು ಅಜೈವಿಕ ಸಂಪನ್ಮೂಲ ಈಗ ನಾವು ಹೇಳ್ಬೋದು ಜೈವಿಕ ಸಂಪನ್ಮೂಲ ಅಂತ ಅಂದರೆ ಯಾವ ಥರ ಅಂತ ಅಂದರೆ ಜೈವಿಕ ಸಂಪನ್ಮೂಲ ಅಂತ ಅಂದರೆ ಇವು ಜೀವವಿರುವಂತಹ ಸಂಪನ್ಮೂಲಗಳು ಅಂತಂದರೆ ಜೀವಗೋಳದಿಂದ ಏನು ಉತ್ಪತ್ತಿಯಾಗ್ತವಲ್ಲ ಜೀವಿತವಾಗಿ ಜೀವವಿರುವಂತಹ ಸಂಪನ್ಮೂಲಗಳಿಗೆ ಜೈವಿಕ ಸಂಪನ್ಮೂಲಗಳು ಅಂತ ಹೇಳ್ತಾರೆ ಅಜೈವಿಕ ಸಂಪನ್ಮೂಲಗಳು ಅಂತ ಅಂದರೆ ಇವು ನಿರ್ಜೀವ ವಸ್ತುಗಳು ನಿರ್ಜೀವ ವಸ್ತುಗಳಿಂದ ರಚನೆ ಆಗೈತಲ್ಲಾ ಅದು ಅಜೈವಿಕ ಸಂಪನ್ಮೂಲಗಳು ಅಂತ ಹೇಳ್ತಾರೆ ಇನ್ನು ನಮ್ಮ ಪ್ರದೇಶದಲ್ಲಿ ಸಿಗುವಂತಹ ಸಂಪನ್ಮೂಲಗಳು ಅಂತ ಅಂದ್ರೆ ಕೆಲವೊಂದಿಷ್ಟು ಜೈವಿಕ ಸಂಪನ್ಮೂಲಗಳು ಸಿಗ್ತಾವೆ ಕೆಲವೊಂದಿಷ್ಟು ಅಜೈವಿಕ ಸಂಪನ್ಮೂಲಗಳು ಸಿಗ್ತಾವೆ ಇನ್ನು ಡಿಟೇಲಾಗಿ ನೋಡ್ಕೋತ ಹೋದ್ರೆ ಜೈವಿಕ ಸಂಪನ್ಮೂಲಗಳು ಯಾವು ಯಾವು ಅಂತ ನೋಡ್ಕಂತ ಹೋದ್ರೆ ಜೈವಿಕ ಸಂಪನ್ಮೂಲಗಳು ಅಂತ ಅಂದರೆ ನಾನು ಹೇಳಿದೆ ಜೀವವಿರುವಂತಹ ಸಂಪನ್ಮೂಲಗಳು ಜೀವವಿರುವಂತಹ ಅಂತ ಅಂದರೆ ಏನು ಅರಣ್ಯದಿಂದಾಗಿರ್ಬೋದು ಆಮೇಲೆ ಅರಣ್ಯದ ಅರಣ್ಯದಿಂದ ಏನು ಉತ್ಪನ್ನಗಳು ಬರ್ತಾವಲ್ಲ ಅದರಿಂದಾಗಿರ್ಬೋದು ಯಾವು ಯಾವು ಅಂತ ಅಂದ್ರೆ ಈಗ ಪ್ರಾಣಿಗಳು ಈ ಪಕ್ಷಿಗಳು ಪ್ರಾಣಿಗಳು ಮತ್ತು ಪಕ್ಷಿಗಳು ಮತ್ತು ಅದರಿಂದ ಏನು ಉತ್ಪನ್ನಗಳು ಆಕೈತಲ್ಲಾ ಪ್ರಾಣಿ ಮತ್ತು ಪಕ್ಷಿಗಳ ಉತ್ಪನ್ನಗಳು ಈ ಥರ ಮೀನು ಮತ್ತು ಸಮುದ್ರ ಜೀವಿಗಳು ಎಲ್ಲ ಬರ್ತವೆ ಜೈವಿಕ ಸಂಪನ್ಮೂಲ ಅಂತ ಅಂದ್ರೆ ಪ್ರಾಣಿಗಳು ಪ್ರಾಣಿಗಳಿಂದ ನಾವು ಯಾವ ಥರ ವ್ಯವಹಾರ ಮಾಡ್ಬೋದು ಅಂತ ಅಂದ್ರೆ ಈ ಪ್ರಾಣಿಯ ಕೆಲವೊಂದು ಎಲಬುಗಳಿಂದ ಔಷಧಿ ತಯಾರು ಮಾಡ್ತಾರೆ ಆಮೇಲೆ ಇದ್ರ ಮಾಂಸ ತಯಾರಿಕೆ ಆಮೇಲೆ ಅದರದ್ದು ಚರ್ಮದಿಂದ ಚಪ್ಪಲಿಗಳಾಗಿರ್ಬೋದು ಆಮೇಲೆ ಬಟ್ಟೆಗಳಾಗಿರ್ಬೋದು ಈ ಥರ ಆಮೇಲೆ ಅದ್ರ ಪುಕ್ಕ ಅಂದರೆ ಪ್ರಾಣಿಯ ಪ್ರತಿಯೊಂದು ಅಂಗಗಳಿಂದನೂ ಪ್ರಾಣಿ ಪಕ್ಷಿಗಳ ಪ್ರತಿಯೊಂದು ಅಂಗಗಳಿಂದನೂ ಉಪಯೋಗ ಐತೆ ಪ್ರಾಣಿಗಳಲ್ಲದೇ ಮೀನು ಆಗಿರ್ಬೋದು ಮೀನಿಂದ ಸುಮಾರಾಗಿ ಮೀನಿಂದ ಸಾಕಷ್ಟು ನಮಗೆ ವಿಟಮಿನ್ ಸಹ ಸಿಗುತ್ತೆ ಮೀನಿಂದ ಪ್ರೋಟೀನ್ಸು ವಿಟಮಿನ್ಸ್ ಎಲ್ಲ ಸಿಗುತ್ತೆ ಮೀನುಗಳಿಂದ ಆಮೇಲೆ ಸಮುದ್ರ ಜೀವಿಗಳು ಮೀನು ಅಷ್ಟೇ ಅಲ್ದೆ ಸಮುದ್ರ ಜೀವಿಗಳಾಗಿರ್ಬೋದು ಕಪ್ಪೆ ಚಿಪ್ಪಿನ ಹುಳಗಳು ಈ ಥರ ಸಮುದ್ರ ಜೀವಿಗಳಿಂದನೂ ನಮಗೆ ಸಾಕಷ್ಟು ಉಪಯೋಗ ಐತೆ ಈಗ ಯಾವ ಈ ಪ್ರಾಣಿಗಳು ಬದುಕಿದ್ದರಷ್ಟೇ ಉಪಯೋಗ ಐತೆ ಅಂತ ಏನಿಲ್ಲ ಈ ಪ್ರಾಣಿಗಳು ಸತ್ತವಾಗಲೂ ನಮಗೆ ಸತ್ತು ಸತ್ತು ಆದಮೇಲೆ ಇವುಗಳಿಂದ ಏನು ಕೊಳೆತ ಇವು ಎಲ್ಲ ಕೊಳಿತೈತಲ್ಲಾ ಆವಾಗ ಇದರಿಂದ ಕಲ್ಲಿದ್ದಲು ಪೆಟ್ರೋಲಿಯಮ್ಮು ಈ ಥರ ಖನಿಜ ಖನಿಜ ವಸ್ತುಗಳನ್ನು ನಾವೆಲ್ಲ ಸಂಗ್ರಹಣೆ ಮಾಡ್ಬೋದು ಇವೆಲ್ಲ ಜೈವಿಕ ಸಂಪನ್ಮೂಲ್ದ ಒಳಗೆ ಬರ್ತವೆ ಈ ಈ ಥರ ವಸ್ತುಗಳಿಂದ ನಾವು ವ್ಯವಹಾರ ಉದ್ಯಮಗಳಲ್ಲಿ ನಮಗೆ ಜೈವಿಕ ಸಂಪನ್ಮೂಲಗಳು ಈ ಥರ ಹೆಲ್ಪ್ ಮಾಡ್ತಾವೆ ಇನ್ನು ಅಜೈವಿಕ ಸಂಪನ್ಮೂಲಗಳು ಅಂತ ಅಂದ್ರೆ ನಿರ್ಜೀವ ವಸ್ತುಗಳು ಇವಕ್ಕೆ ಜೀವ ಇರೊಂಗಿಲ್ಲ ಬಟ್ ನಮ್ಮ ಜೊತೆ ಇರ್ತವೆ ಜೀವ ಇರದೇ ಇದ್ರೂ ಈ ವಸ್ತುಗಳು ನಮಗೆ ಸಿಕ್ಕಾಪಟ್ಟೆ ಸಹಾಯ ಮಾಡ್ತವೆ ಅವು ಯಾವು ಯಾವು ಅಂತ ಅಂದ್ರೆ ಈ ಭೂಮಿಗಳಿಂದ ನಿಮಾರ್ಣವಾದಂತಹ ನೀರು ಗಾಳಿ ಚಿನ್ನ ಕಬ್ಬಿಣ ತಾಮ್ರ ಬೆಳ್ಳಿ ಈ ಥರ ಹಲವಾರು ಸಿಕ್ಕಾಪಟ್ಟೆ ಖನಿಜಗಳು ಇದಕ್ಕೆಲ್ಲಾ ಒಂದು ಉದಾಹರಣೆ ಈಗ ನಿರ್ಜೀವ ವಸ್ತುಗಳು ಇದು ಬೂ ನೀರಿಂದ ಎಷ್ಟು ನೀರಿಂದ ನಾವು ವ್ಯವಹಾರವಾಗಿ ನೀರುಗಳು ನೀರನ್ನು ಎಲ್ಲ ಕಡೆ ಮಾರಾಟ ಮಾಡ್ತಾರೆ ವಾಟ್ರ್ ವಾಟ್ರ್ ಬಾಟಲಿನೆಲ್ಲ ಮಾರಾಟ ಬಿಸ್ಲರಿ ಅಂತ ಅಂದು ನೀರನ್ನು ಮಾರಾಟ ಮಾಡ್ತಾರೆ ಆಮೇಲೆ ನೀರನ್ನು ಪ್ಯಾಕ್ಟ್ರಿಗಳಲ್ಲಿ ಎಲ್ಲ ಕಾರ್ಖಾನೆಗಳಲ್ಲಿ ಯೂಸ್ ಮಾಡ್ತಾರೆ ನೀರನ್ನು ನೀರು ಅಷ್ಟೇ ನೀರು ನೀರು ಇದು ಎಲ್ಲಿ ಏನೇ ವಸ್ತು ತಯಾರಿಕೆ ತಯಾರು ಮಾಡಿದ್ರು ನೀರು ಬೇಕೇ ಬೇಕು ನೀರು ಗಾಳಿ ಗಾಳಿಯಿಂದಲೂ ಗಾಳಿಯಿಂದಲೂ ಯೂಸ್ ಮಾಡ್ತಾರೆ ಗಾಳಿಯಿಂ ಗಾಳಿಯಿಂದ ವ್ಯವಹಾರಿಕವಾಗಿ ಈ ಫ್ಯಾನ್ಸು ಈ ಬೀಸಣಿಗೆ ಎಲ್ಲ ಬರುತ್ತಲ್ಲಾ ಇದೆಲ್ಲ ಗಾಳಿಯಿಂದಲೇ ಆಗೋದು ಇನ್ನು ಚಿನ್ನ ಚಿನ್ನದಿಂದ ಆಗಿರ್ಬೋದು ಆಮೇಲೆ ಕಬ್ಬಿಣದಿಂದ ತಾಮ್ರದಿಂದಲೂ ಬೆಳ್ಳಿ ಈ ಥರ ಹಲವಾರು ಖನಿಜಗಳಿಂದ ಈ ಅಜೈವಿಕ ಸಂಪನ್ಮೂಲಗಳು ನಮಗೆ ಸಹಾಯ ಮಾಡ್ತವೆ ಈಗ ನೀವು ಎರಡು ನೋಡಿರಿ ಜೈವಿಕ ಮತ್ತು ಅಜೈವಿಕ ಎರಡು ನೋಡಿದ್ರು ನಾವು ಇನ್ನು ಹೆಚ್ಚಿನದಾಗಿ ಇವುನ್ನ ವಿಂಗಡಿಸ್ತಾ ಹೋದ್ರೆ ಜೈವಿಕ ಮತ್ತು ಅಜೈವಿಕ ಅಂತ ಅಂದು ವಿಂಗಡಿಸ್ತಾ ಹೋದ್ರೆ ಇಲ್ಲಿ ನಮಗೆ ಪ್ರಚ್ಛನ್ನ ಸಂಪನ್ಮೂಲ ಆಮೇಲೆ ಇನ್ನೊಂದು ವಾಸ್ತವಿಕ ಸಂಪನ್ಮೂಲ ಅಂತಂದು ಸಿಕ್ತೈತೆ ಇದ್ರಲ್ಲಿ ನಾವು ಪ್ರಚ್ಛನ್ನ ಸಂಪನ್ಮೂಲ ಅಂತ ಅಂದರೆ ಏನು ಮಾಡ್ಬೋದು ಅಂತ ಅಂದ್ರೆ ಈ ಪ್ರಚ್ಛನ್ನ ಸಂಪನ್ಮೂಲದಲ್ಲಿ ಇದು ಪ್ರಚ್ಛನ್ನ ಸಂಪನ್ಮೂಲ ಅಂದರೆ ಏನು ಅಂತ ಅಂದ್ರಪ್ಪ ಈ ಭೂಮಿಯು ಭೂಮಿ ಒಳಗೆ ಭೂಮಿ ಒಳಗೆ ಇರ್ತಾವೆ ಹಾಗ್ ಭೂಮಿ ಒಳಗೆ ಇದ್ದು ಭವಿಷ್ಯದಲ್ಲಿ ಏನು ಬಳಸ್ತಾರಲ್ಲಾ ಅದನ್ನು ಪ್ರಚ್ಛನ್ನ ಸಂಪನ್ಮೂಲ ಅಂತ ಹೇಳ್ತಾರೆ ಭೂಮಿ ಒಳಗೆ ನಾವು ಭೂಮಿಯೊಳು ಇರ್ತೈತೆ ಬಟ್ ಅದು ನಾವು ಮತ್ತೆ ಮುಂದೆ ನಮ್ಮ ಬ ನಮ್ಮ ಭವಿಷ್ಯ ಆಗಿರ್ಬೋದು ಮತ್ತೆ ನಮ್ಮ ಮುಂದಿನ ಪೀಳಿಗೆಗಾಗಿರ್ಬೋದು ಈ ಥರ ಭವಿಷ್ಯದಲ್ಲಿ ಬಳಸ್ತಾ ಹೋಗ್ತಿವಲ್ಲಾ ಅದನ್ನು ಪ್ರಚ್ಛನ್ನ ಸಂಪನ್ಮೂಲ ಅಂತ ಹೇಳ್ತಾರೆ ಅವು ಯಾವು ಯಾವು ಖನಿಜ ಖನಿಜ ತೈಲ ಏನು ಖನಿಜಗಳಿಂದ ತೈಲ ಮಾಡಿರ್ತಾರಲ್ಲ ಆ ಖನಿಜ ತೈಲ ಆಗಿರ್ಬೋದು ಈ ಥರ ಎಲ್ಲ ಪ್ರಚ್ಛನ್ನ ಸಂಪನ್ಮೂಲ್ದಲ್ಲಿ ಬರ್ತೈತೆ ಇನ್ನು ವಾಸ್ತವಿಕ ಸಂಪನ್ಮೂಲಗಳು ವಾಸ್ತವಿಕ ವಾಸ್ತವಿಕ ಸಂಪನ್ಮೂಲಗಳು ಅಂತ ಅಂದ್ರೆ ಇವುನ್ನ ಈಗಾಗಲೇ ನಮ್ಮ ನಮ್ಮಲ್ಲಿ ಪರ್ಶಿ ಪರಿಶೀಲಿಸ್ತಾ ಪರಿಶೀಲಿಸ್ತಾ ಪರಿಶೀಲಿಸ್ತಾ ಇದ್ದಾರೆ ಮತ್ತೆ ಅವುಗಳ ಗುಣಮಟ್ಟ ಅವುಗಳ ಗುಣಮಟ್ಟವನ್ನು ನಿರ್ಧರಿಸಿ ಪ್ರಸ್ತುತ ದಿನಗಳಲ್ಲಿ ಬಳಸಲಾಗ್ತೈತಲ್ಲಾ ಅವುಗಳನ್ನು ವಾಸ್ತವಿಕ ಸಂಪನ್ಮೂಲಗಳು ಅಂತ ಹೇಳೆ ಕರಿತಾರೆ ಅವು ಯಾವು ಯಾವು ಅಂತ ಅಂದ್ರೆ ಈಗ ಬಾಂಬೆಯಲ್ಲಿ ಹೈ ಫೀಲ್ಡಿನಲ್ಲಿ ಪೆಟ್ರೋಲಿಯಮ್ಮು ಮತ್ತೆ ನೈಸರ್ಗಿಕ ಅನಿಲ ಏನು ಐತಲ್ಲ ಅದನ್ನು ನಾವು ವಾಸ್ತವಿಕ ಸಂಪನ್ಮೂಲ ಅಂತ ಹೇಳಿ ಕರಿತೀವಿ ಇದಷ್ಟೇ ಅಲ್ಲದೇ ಮತ್ತೆ ನಾವು ಮರುಪೂರ್ಣಗೊಳ್ಳುವ ಸಂಪನ್ಮೂಲ ಮರುಪೂರ್ಣಗೊಳಿಸಲಾಗದ ಸಂಪನ್ಮೂಲ ಅಂತ ಅಂದು ಕರಿತೀವಿ ಈಗ ನಮ್ಮ ಪ್ರದೇಶದಲ್ಲಿ ಅಂತ ಅಂದ್ರೆ ಜೈವಿಕವಾಗಿ ಅಜೈವಿಕವಾಗಿಯೂ ಯೂಸ್ ಮಾಡ್ತಾರೆ ಅದು ಸಹಾಯ ಮಾಡ್ಕೊಂತಾರೆ ಜೈವಿಕವಾಗಿ ಅಂತ ಅಂದರೆ ಈ ಕಡೆ ಪ್ರಾಣಿ ಪಕ್ಷಿಗಳಿಂದ ಪ್ರಾಣಿ ಪಕ್ಷಿಗಳ ಮಾಂಸ ಮಾರಾಟ ಆಗಿರ್ಬೋದು ಆಮೇಲೆ ಅದರದ್ದು ಎಲುಬುಗಳ ಮಾರಾಟ ಆಗಿರ್ಬೋದು ಆಮೇಲೆ ಅದರದ್ದು ಪುಕ್ಕ ರೆಕ್ಕೆಗಳು ಆಮೇಲೆ ಅದರಿಂದ ಇದು ಮೆಡಿಕಲ್ಲಿಗೆ ಏನು ಬೇಕಲ್ಲ ಅದನ್ನು ಯೂಸ್ ಮಾಡೋದಾಗಿರ್ಬೋದು ಈ ಥರ ಎಲ್ಲ ಸಹಾಯ ಮಾಡ್ಕೋತಾರೆ ಈ ಥರ ನಮ್ಮಲ್ಲಿ ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ನಮ್ಮ ಪ್ರದೇಶದಲ್ಲಿ ಸಹಾಯ ಮಾ ಪಡಿಸಿಕೊಳ್ತಿದ್ದಾರೆ